ಈ ಛಾಯಾಚಿತ್ರಗ್ರಹ ಅನ್ನೋದು ಉದ್ಯೋಗವಾಗಿ ಅಥವಾ ಹವ್ಯಾಸವಾಗಿ ಆಯ್ಕೆ ಮಾಡಿಕೊಳ್ಳುವವರಿಗೆ ನನ್ನಿಂದ ಒಂದು ಸಲಹೆ ಏನು ಅಂತಂದರೆ ಇದರಲ್ಲಿ ಒಂದು ಫೀಲಿದೆ ಖುಷಿ ಇದೆ ಮೆಮೊರಿ ಇದೆ ಅಂದರೆ ನಾವೊಂದು ತೆಗೆದಂತಹ ಒಂದು ಫೋಟೋ ನಮ್ಮನ್ನು ಎಷ್ಟೋ ನೆನಪುಗಳ್ನ ಎಷ್ಟೋ ಕಳೆದಿರುವ ಸಮಯ ನೆನಪುಗಳ್ನ ಆಸೆಗಳನ್ನ ಎಲ್ಲ ನಮ್ಮ ಕಣ್ಮುಂದೆ ತರಿಸುತ್ತೆ ಅಂಥ ಒಂದು ಖುಷಿ ಸಿಗೋದು ಈ ಒಂದು ಛಾಯಾಚಿತ್ರದಲ್ಲಿ ಮಾತ್ರ ಅಂದರೆ ನಾವು ಎಲ್ಲೋ ಚಿಕ್ಕವ್ರಾಗ ಎಲ್ಲೋ ಹೋಗಿರ್ತೀವಿ ಏನೋ ಮಾಡಿರ್ತೀವಿ ಅವಾಗ ಮಾಡೋವಾಗ ಯಾರೋ ನಮ್ಮ ಫೋಟೋ ತೆಗೆದಿರ್ತಾರೆ ನಮ್ಗೊಂದು ನಲವತ್ತು ವರ್ಷ ಐವತ್ತು ವರ್ಷ ಆದಾಗ ಆ ಫೋಟೋ ನಮ್ಗೆ ಸಿಕ್ಕಾಗ ನಮ್ಗೆ ಎಷ್ಟು ಸಂತೋಷ ಆಗುತ್ತಂತಂದರೆ ಆ ನಡೆದಿರೋ ಘಟನೆ ಎಲ್ಲ ನಮ್ಗೆ ನೆನ್ಪು ಬರುತ್ತೆ ಆ ಫೋಟೋ ಕಾಣಿಸಿಲ್ಲ ಅಂತಂದರೆ ನೀನು ಚಿಕ್ಕವನಿದ್ದಾಗ ಏನೇನು ಮಾಡಿದ್ದಿ ಏನು ಅಂತಂದರೆ ಏನು ಗೊತ್ತಾಗಲ್ಲ ಆ ಫೋಟೋ ನೋಡಿದ ತಕ್ಷಣ ಎಲ್ಲ ನೆನ್ಪು ಬರುತ್ತೆ ಇದೊಂದು ಮನಸ್ಸಿಗೆ ಹದ ಕೊಡುತ್ತೆ ಖುಷಿ ಕೊಡುತ್ತೆ ಇನ್ನು ಇದನ್ನೇ ಹವ್ಯಾಸವಾಗಿ ಬೆಳಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ವಂಡ್ರಫುಲ್ ಲೈಫ್ ಲೀಡ್ ಮಾಡ್ಬೋದು ಇನ್ನು ಇದರಲ್ಲಿ ಉದ್ಯೋಗ ಪಡ್ಕೊಂತೀನಿ ಅಂತಂದರೆ ಸುಮಾರು ಉದ್ಯೋಗಗಳಿವೆ ಮದ್ರೆ ಮದುವೆ ಫಂಕ್ಷನ್ಗಳಿಗೆ ಮನೇಲಿ ಹಬ್ಬ ಹರಿದಿನಗಳಿಗೆ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಇದರಲ್ಲಿ ಮತ್ತು ಒಂದು ಪತ್ರಕರ್ತನ ಫೋಟೋಗ್ರಾಫರಾಗಿ ಪತ್ರಕರ್ತನಾಗಿ ಫೋಟೋಗ್ರಾಫರಾಗಿ ನ್ಯೂಸ್ ಪೇಪರಲ್ಲಿ ಕೆಲಸ ಮಾಡೋದು ಅವ್ರಿಗೆ ಇದೊಂದು ಒಳ್ಳೆ ಅವಕಾಶ ಒಂದು ಉತ್ತಮ ಚಿತ್ರ ನೂರು ಪದಗಳಿಗೆ ಸಮನಾಗಿರುತ್ತೆ ಅಂತ ಈ ಈ ನಮ್ಮ ಹಿರಿಯರು ಹೇಳಿದ್ದಾರೆ ಇದು ಅವ್ರ ನುಡಿಮುತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಛಾಯಾಚಿತ್ರಗ್ರಹಣ ಮಾತ್ರ ವಂಡರ್ಫುಲ್ ತುಂಬ ಚೆನ್ನಾಗಿರುತ್ತೆ ಇದ್ರಲ್ಲಿ ತುಂಬ ಖುಷಿ ಕೊಡುತ್ತೆ ಉದ್ಯೋಗ ಪಡ್ಕೊಂಡರೆ ಜೀವ್ನವನ್ನ ರೂಪಿಸ್ಕೊಂಬೋದು ಇನ್ನು ಹವ್ಯಾಸವಾಗ್ ಬೆಳೆಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಖುಷ್ ಖುಷಿಯಾಗಿ ಇರ್ಬೋದು ಅಂತೇಳೋದಕ್ಕೆ ನಾ ಇಷ್ಟಪಡ್ತೀನಿ